ಅಲೋ ಹಲೋ ಮೇಡಮ್ ನಮಗೆ ಇದು ಒಂದು ಮೊಬೈಲ್ ಬೇಕಿತ್ತು ಮೇಡಮ್ ನಿಮ್ಮದು ಕಂಪ್ನಿಯಿಂದ ಹುಬ್ಬಳ್ಳಿ ಅಲ್ವ ಮ್ಯಾಮ್ ಇದು ನಿಮ್ಮದು ಧಾರವಾಡ ಶಾಪಲ್ವ ಹಾಂ ನಮ್ಮ ಹ್ಞೂ ನಮಗೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದೊಳಗೆ ಬೇಕಾಗಿತ್ತು ಮ್ಯಾಮ್ ರೊಕ್ಕ ಅಷ್ಟು ರೊಕ್ದಾಗೆ ನಮ್ಗೆ ಮೊಬೈಲ್ ಬೇಕಿತ್ತು ಮ್ಯಾಮ್ ಹಾಂ ಮೇಡಮ್ ನಮಗೆ ಕಂಪ್ನೀ ಮೇಲೆ ಒನ್ ಒನ್ ಪ್ಲಸ್ಸ್ ರಿಯಲ್ಮೀ ರೆಡ್ಮೀ ನಿಮ್ಮ ಕಡೆ ಎಲ್ಲ ಸಿಗ್ತಾವಾ ಮ್ಯಾಮ್ ಹ್ಞೂ

ಹ್ಞೂ ಹ್ಞೂ ಸ್ಯಾಮ್ಸಂಗ್ ಬೇಡ ಮಾಮ್ ಸ್ಯಾಮ್ಸಂಗ್ ನಾನು ಯೂಸ್ ಮಾಡೀನಿ ಆಲ್ರೆಡಿ ಅದನ್ನು ನಮ್ಗೆ ರಿಯಲ್ಮೀ ಇದು ಯಾವ್ದಾರೂ ರಿಯಲ್ಮೀ ಒನ್ ಪ್ಲಸ್ಸೊಳಗೆ ಒಂದು ಇಪ್ಪತ್ತು ಸಾವಿರ ರೂಪಾಯ್ದೊಳಗೆ ಯಾವ್ದಾರೂ ಇದ್ರೆ ನೋಡಿರಿ ಮ್ಯಾಮ್ ಯಾವ ಯಾವ ಅನ ನಿಮ್ಮ ರಿಯಲ್ಮೀ ಒನ್ ಪ್ಲಸ್ಸ ಹಾಂ ಹ್ಞೂ ನಿಮ್ಮದು ಶಾಪ ಎಲ್ಲೈತೆ ಮ್ಯಾಮ್ ಇಲ್ಲಿ ಧಾರ್ವಾಡೊಳಗೆ

ಆಯ್ತು ಮೇಡ್ಮ್ ಲೊಕೇಶನ್ ಕಳಿಸ್ಬಿಡ್ರಿ ಮ್ಯಾಡಮ್ಮು ಮತ್ತೆ ನಿಮ್ಮ ಕಡೆ ಎಲ್ಲ ಥರದ ಫೋನ್ ಸಿಗ್ತಾವೇನ್ ಮ್ಯಾಮ್ ಅಷ್ಟು ಭಾಳ ಆಗತ್ತೆ ಮ್ಯಾಮ್ ಮೂವತ್ತು ನಲ್ವತ್ತು ಸಾವಿರ

ಬಜೆಟ್ಟು ಬೇಕಲ್ವ ಮ್ಯಾಮ್ ನಮ್ಮ ಕಡೆನೂ ಅದಕ್ಕೆ ಒಂದು ಇಪ್ಪತ್ತು ಹ್ಞೂ ನೋಡ್ತೀವಿ ಮ್ಯಾಮ್ ಬರ್ತೀವಿ ನಾವು ಬಂದು ನಿಮ್ಮ ಕಡೆ ಮಾತಾಡ್ತೀವಿ ನಿಮ್ಮ ಕಡೆ ಮತ್ತೆ ಫೋನು ಹೆಡ್ಫೋನ್ಸು ಚಾರ್ಜರು ಎಲ್ಲ ಸಿಗ್ತಾವಾ ಮ್ಯಾಮ್ ಹಾಂ ಮ್ಯಾಮ್ ಕವರು ಕೊಡಿ ಪೆನ್ಡ್ರೈವ್ ಮ್ಯಾಮ್ ಪೆನ್ಡ್ರೈವ್ ಸಿಗುತ್ತಾ ನಿಮ್ಮ ಕಡೆ ಆಯ್ತು ಆಯ್ತು ಮೇಡಮ್ ಮತ್ತೆ ಯಾವ ಬೇರೆ ಕಂಪ್ನಿ ಇದಾವನ್ ಮ್ಯಾಮ್ ನಿಮ್ಮ ಕಡೆ ಹಾಂ ಓಕೆ ಮ್ಯಾಡಮ್ ಓಕೆ ಆಯ್ತು ತ್ಯಾಂಕ್ ಯು ಮ್ಯಾಡಮ್ ಹ್ಞೂ ಹ್ಞೂ